ಹಲೋ ನಾನು ನಮಗೆ ಒಂದು ಟೂರಿಗೆ ಹೋಗಲಿಕ್ಕುಂಟು ಅದಕ್ಕೆ ಒಂದು ಗಾಡಿ ಆಗ್ಬೇಕು ನನಗೆ ನಮ್ಮ ಮನೆಯ ಹತ್ ನಾವು ಈಗ ನಾವೀಗ ಪಡುಬಿದ್ರೆಯಲ್ಲಿ ಇದ್ದೇವೆ ನಮಗೊಂದು ನಮಗೆ ಕುದ್ರೋಳಿಗೆಲ್ಲ ಹೋಗಲಿಕ್ಕುಂಟು ಕುದ್ರೋಳಿ ಕುದ್ರೋಳಿ ದೇವಸ್ಥಾನಕ್ಕೆ ಹೋಗಲಿಕ್ಕುಂಟು ನಮ್ಗೆ ಈಗ ಹತ್ತು ಜನ ಆಗಿದೆ ಇನ್ನೊಂದು ಜನ ಬರ್ತೇನಂತ ಹೇಳಿದಾರೆ ಇನ್ನೂ ಕೂಡ ಬ ಕಾಲ್ ಮಾಡಲಿಲ್ಲ ಅವರು ಇದೆಂತಾ ಬೇಗ ಹೊರಡ್ಬೌದು ಜನ ನಮಗೆ ಟಿ ಟಿ ಎಷ್ಟಾಗ್ತದೆ ನಮಗೆ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹೌದಾ ಊಟ ಎಲ್ಲ ನಾವು ಊಟ ಅಲ್ಲೇ ಮಾಡ್ತೇವಂತ ಮಧ್ಯಾಹ್ನ ಮಧ್ಯಾಹ್ನ ನನಗೆ ಅಲ್ಲೇ ಊಟ ಮಾಡಬೇಕಂತ ಉಂಟು ಅಲ್ಲೇ ಮಾಡೋದಂತ ಹೌದು

ಹೌದಾ ಹಾಗೇ ಒಂದು ಬೆಳಿಗ್ಗೆ ಬೆಳಿಗ್ಗೆ ಒಂದು ಬೇಗ ಮುಟ್ಬೇಕು ಒಂದು ಹತ್ತು ಗಂಟೆಗೆ ಮುಟ್ಟಬೇಕು ನಾವು ಮತ್ತು ಪೂಜೆ ಎಲ್ಲ ಹೌದ್ ಹೌದು ಅಲ್ಲಿ ಸ್ವಲ್ಪ ತಿರುಗ್ಬೇಕಂತೆ ಜನಗಳಿಗೆ ಹಾಗೆ ತಿರುಗ್ಬೇಕು ಐದು ಗಂಟೆ ಆಗ್ಬೌದು ಐದು ಗಂಟೆಗೆ ಹೊರಟ್ರೆ ಒಳ್ಳೆಯದು ಹೌದು ಐದು ಗಂಟೆಗೆ ಹೌದಾ ಹೊರಳಿ ಆಯ್ತು ಆಯಿತು ಹೊರತ್ತೆ ಕಾರಲ್ಲಿ ಕರ್ಕೊಂಡೋಗುದಂತ ಗಾಡಿಯೆಲ್ಲ ಒಳ್ಳೆಯದುಂಟಲ್ಲ ನಿಮ್ಮದು ಆಯ್ತು ಆಯ್ತು ಆಯಿತು ಸಂಜೆ ಒಂದು ಚಾ ತಿಂಡಿ ನಾವೇ ಮಾಡೋದಂತ ಆಯ್ತು ಆಯ್ತು ಆಯ್ತು